ಹ್ಞೂ ಹೇಳಿ ಸರ ಹ್ಞೂ ಹೇಳಿ ಇಲ್ಲಿ ಇದು ಬೇರೆ ಉರ್ಲಿಂದ ಬರ್ತಾಯಿದೀವಿ ರೀ ಗದಗ್ಲಿಂದ ಬರ್ತಾಯಿದೀವಿ ರೀ ದೇವಸ್ಥಾನ ನೋಡಕೆ ಅಲ್ಲಿ ಸಾಯಿಬಾಬ ಗುಡಿ ಹತ್ತಿರ ಬರ್ತಾಯಿದೀವಿ ರೀ ಅಲ್ಲಿ ಇರಕೆ ಏನಾರು ವ್ಯವಸ್ಥೆ ಇದೇನು ರೀ ಸರ ಈಗ ಸ್ಕೋಲು ರಜೆ ಇದೆ ಅಲ್ಲರಿ ಹುಡ್ರನ್ನ ಕರ್ಕೊಂಡು ಸ್ವಲ್ಪ ಒಂದಿನ ಎರಡು ದಿನ ಇರ್ಬೇಕು ರೀ ಅಲ್ಲಿ ಇರೋಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಅಲ್ಲಿ ಹೆಂಗೆಂಗ್ ಇದೆ ರೀ ಸರ್ ಅಂತ ಐದು ಸಾವಿರ

ಅದು ಒಂದಿನದ್ದು ಎಷ್ಟು ರೀ ಸರ್ ಹೌದೇನು ರೀ ಅಲ್ಲಿ ನೀವೇ ಕೊಡ್ತೀರೇನು ರೀ ಒಂದಿನದ್ದು ಬಾಡಿಗೆ ಐದು ಸಾವಿರ ರೂಪಾಯಿ ಏನು ರೀ ಹ್ಞೂ ಅಲ್ಲಿ ದೇವಸ್ಥಾನ ಮತ್ತೆ ಯಾವರು ಇದಾವೆ ಏನು ರೀ ಸರ್ ಅಲ್ಲಿ

ಹೌದು ರೀ ಯಾವತ್ತು ಬರ್ಬೇಕು ರೀ ಸರ್ ನೀವು ಯಾವತ್ತು ಇರ್ತೀರಿ ಸರ್ ಅಲ್ಲಿ ಅಲ್ಲಿ ಅಲ್ಲೆ ಇರ್ತಿರಾ ಏನು ರೀ ಹೌದು ರೀ ಹ್ಞೂ ಆಯ್ತದೆ ರೀ ಸರ್ ಮತ್ತೆ ಅಲ್ಲಿ